ಹಾಂ ನಮಸ್ತೆ ರೀ ಯಾರು ಹಾಂ ರೀ ಹೇಳ್ರೀ ಏನು ಬೇಕಾಗಿತ್ತು ಹಾಂ ಅಂದರೆ ನಮ್ದು ಇವಾಗ ತಿರುಪತಿ ಸೀಡ್ ಏಜನ್ಸಿ ಅಂತ ಐತ್ರೀ ಇವಾಗ ಎಲ್ಲ ಟೈಪ್ ವೆರೈಟಿ ಸಿಗ್ತಾವ ರೀ ಸೀಡ್ಸು ಅಂದರೆ ನಿಮ್ಗೆ ಯಾವುದು ನಿಮ್ಮ ಭೂಮಿದಾಗ್ ಯಾವ ಮಣ್ಣು ಐತೆ ಅಂತ ಹೇಳಿದರೆ ನಮ್ಗೆ ಕರೆಕ್ಟಾಗಿ ಗೊತ್ತಾಗ್ತದೆ ಯಾವ ಟೈಪ್ಸ್ ಇದೂ ಬೀಜ ಕಳಿಸಬೇಕು ಅಂತೇಳಿ ಓ ನೇ ಹಾಂ ಅಂದರೆ ನಿಮ್ಗೆ ಯಾವ ಯಾವ ಬಿ ಇವಾಗ ಯಾವ ಬೀಜ ಬೇಕಾಗಿತ್ತು ನಿಮ್ಗೆ ಹಾಂ ಹತ್ತಿಗೆ ನೋಡ್ರಿ ಇದು ಸ್ಯಾಂಡಲು ಮತ್ತು ಬ್ಲಾಕ್ ಸಾಯ್ಲಾಗ ಭಾಳ್ ಚಲೋ ಬೆಳಿತಾವ ರೀ ಇವೆಲ್ಲ ಕಾಟನ್ ಸೀಡ್ಸ್ ಎಲ್ಲ ಹಾಂ ನಿಮ್ಗೆ ಹಾಂ ಫಲವತ್ತತೆ ಬೆಳೆ ಮಾಡ್ಕೋಬೇಕಂದರೆ ನೀವು ಮಲ್ಸಿಂಗ್ ಅದು ಮಾಡ್ಕೋಬೇಕ್ರಿ ಮಲ್ಸಿಂಗ್ ಮಾಡೋದು ಅಂತಂತಂದರೆ ಇವಾಗ ವೇಸ್ಟ್ ಏನಾದ್ರು ಪ್ರಾಡಕ್ ಇದೂ ಹೊಳೆ ಓ ಹೊಲ್ದಾಗ ಬೆಳೆದಿದ್ದು ಕಸ ಎಲ್ಲ ಇರ್ತೈತ ರೀ ಮತ್ತು ಗೋ ಮೂತ್ರ ಮತ್ತು ಕೌ ಡಂಗ್ ಎಲ್ಲ ಇರುತ್ತಲ್ರಿ ಅದ್ಕೆ ಅವ್ನೆಲ್ಲಾ ವೇಸ್ಟ್ ಕ್ರಾಪ್ ರೆಸಿಡ್ಯು ಏನಾರು ಉಳ್ದಿರ್ತತಲ್ಲ ರೀ ಅದನ್ನು ಕಾ ಅದೂ ಲ್ಯಾಂಡಿಗೆಲ್ಲ ಕವರ್ ಮಾಡ್ಬೇಕು ರೀ ನೀವು ಮೊದ್ಲು ಅವು ಕವರ್ ಮಾಡ್ದಾಗ ಅದೇನು ಆಗ್ತತೀ ಒಂದು ಸಾಯ್ಲ್ ಮೋರ್ಚರ್ನ ಹಿಡ್ಕೊತೈತ್ರಿ ಹ್ಞೂ ಮತ್ತು ಹಂಗೆ ಫರ್ಟಿಲಿಟಿನು ಹೆಚ್ಚು ಆಗ್ತದೆ ರೀ ಅದ್ರದ್ದು ಸೋಯ್ಲುದ್ದು

ಅವಾಗ ನೀವು ಚಲೋ ಡ್ರೈನೇಜ್ ಪ್ರೊವೈಡ್ ಮಾಡ್ಬೇಕು ಆಗ್ತದ್ ರೀ ಇವು ಕರೆಕ್ಟ್ ಕಟ ಕರೆಕ್ಟ್ ಟೈಮಿಗೆಲ್ಲ ನೀರನ್ನು ಕರೆಕ್ಟಾಗಿ ಹೊರಗೆ ತೆಗೀಬೇಕಾಗ್ತದೆ ಒಂದೊಂದು ಟೈಮು ಹಾಂ ಅದೂ ಡ್ರೈನೇಜ್ ನೀವೂ ಜಾಸ್ತಿ ಹೆವಿ ಒಂದೊಂದು ಕಡೆ ಜಾಸ್ತಿ ಜಾಸ್ತಿ ಜಾಸ್ತಿ ಮಳೆ ಬರೋ ಬರ್ತದ್ ಅಲ್ರಿ ಆವಾಗ ನೀವು ಕಾಲುವೆಗಳು ಮಾಡ್ಕೊಬೇಕಾಗತ್ತೆ ರೀ ಹೊರಗೆ ತೆಗಿಯೊಕ್ಕ ಅಲ್ಲ ನೀವೂ ನೀವು ಸೋವ್ ಮಾಡೋ ಟೈಮಿಗೆ ರೀ ಇದು ಮಾಡ್ಕೋಬೇಕು ನೋಡ್ರಿ ನೀವು ಅಂದರೆ ಇದು ಸೋಯಿಂಗ್ ಮಾಡ್ತಿರ್ತಿರಲ್ಲ ರೀ ಬೀಜ ಊರೋ ಟೈಮಿಗೆ ನೀವು ಬೆಟರ್ ರೋ ಮತ್ತು ಫಾರೋ ಮೆತಡ್ ರಿಜಿಡ್ ಫಾರೋ ಮೆತಡ್ ಅಡಾಪ್ಟ್ ಮಾಡ್ಕೋಬೇಕು ರೀ ನೀವು ಮಣ್ಣಿನ ನೀವು ಆರ್ಗ್ಯಾನಿಕ್ ಮ್ಯಾನ್ಯೂರ್ಸ್ ಯೂಸ್ ಮಾಡ್ಬೇಕ್ ರೀ ನೀವು ಬೆಟರ್ ಕೆಮಿಕಲ್ಸ್ಗಿಂತ ಹಾಂ ಆರ್ಗ್ಯಾನಿಕ್ ಮ್ಯಾನ್ಯೂರ್ಸ್ ಸುಮ್ಮನೆ ಏನು ಇಲ್ರಿ ಮನೆಯೊಳಗೆ ಎತ್ತು ಎಮ್ಮೆ ಅವೆಲ್ಲ ಇರ್ತಾವೆ ನೋಡ್ರಿ ಅವು ಒಂಚೂರು ನಾರ್ಮಲ್ಲಾಗಿ ಸಗಣಿ ಎಲ್ಲ ಹಾಕ್ತಿರ್ತಾವೆ ಅಲ್ರಿ ಮನೆಯಾಗ ಅದನ್ನೆ ಪ್ರಿಸರ್ಮ್ ಒಂದು ಕಡೇ ಇದು ಹಾಕೊಂತ ಹೋಗ್ಬೇಕು ರೀ ನೀವು ಅದನ್ನೇ ಭಾಳ್ ದಿನ ಗ ಡಿಕಂಪೋಸ್ ಆಗಿ ಮತ್ತು ಮನೇಗೆ ವರ್ಮಿಂಗ್ ಕಂಪೋಸ್ಡ್ ಅಂತ ಬರತ್ತೆ ರೀ ವರ್ಮ್ ವರ್ಮ್ಸ್ ಎಲ್ಲ ಯೂಸ್ ಮಾಡಿ ಕಂಪೋಸ್ ಅಲ್ಲಿ ಮಾಡ್ಕೊಬೋದು ರೀ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದರೆ ಬೆಟರ್ ನಿಮ್ಮದು ಸೋಯ್ಲ್ ಏನೂ ಕ್ವಾಲಿಟಿ ಹೊಕ್ ಹೊ ಕಮ್ಲಿ ಆಗೋಂಗಿಲ್ ರೀ ಹಾಂ ರೀ ಮ್ಯಾಮ್ ಆಯ್ತು